ಹಲೋ ಮೇಡಮ್ ಯಾವ ಯಾವ ಥರದ ನೀವು ಬಟ್ಟೆ ಅಂಗಡಿ ರಮ್ಯ ಅವ್ರಲ್ಲಾ ನಿಮ್ಮ ಅಂಗಡಿಲಿ ಯಾವ ಯಾವ ಥರ ಬಟ್ಟೆಗಳು ಬಂದಿದೆ ಈಗ ಬಂತಲ್ಲ ಹೊಸ ಇದು ಯುಗಾದಿ ಹಬ್ಬ ಬಂತಲ್ಲ ಹೊಸ ಟೈಪ್ ಏನಾದರೂ ಬಂದಿದೆಯಾ

ಇಳಕಲ್ ಸ್ಯಾರಿಯದ್ ಇಳ್ಕ್ ಇಳಕಲ್ ಸ್ಯಾರಿನೇ ತಂದಿದ್ರು ಮೇಡಮ ಅದರ ರೇ ಅದು ದರ ಹೇಗಿದೆ ನಿಮ್ಮದು

ರಿಯಾಯಿತಿ ಏನಾದರೂ ಇದೆಯಾ ನಿಮ್ಮದು ಹ್ಞೂ ಹೌದು ಹಾಂ ವ್ಯಾಪಾರ ಮಾಡ್ತ ಇದ್ದೀರ ಮಕ್ಳ ಬಟ್ಟೆ ಏನಾದ್ರು ಚೆನ್ನಾದ್ ಚೆನ್ನಾಗಿರುವಂಥದ್ ಬಂದಿದ್ಯ ಫಂಕ್ಷನ್ದು ಇದು ಅಂಥದ್ದು

ಹಾಂ ಹೌದು

ಫ್ರಾಕೆಲ್ಲ ಬಂದಿದ್ಯನೋ ಹಾಂ ಹಾಂ ಜರಿ ಫ್ರಾಕ್ ಎಲ್ಲ ಬಂದಿದ್ಯೇನೋ ಅಲಾ ಮಕ್ಕಳಿಗೆ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಮತ್ತೆ ಇದು ಚೂಡಿದಾರ್ ಪೀಸಲ್ಲಿ ಯಾವುದೂ ಬರಲಿಲ್ಲ ಚೆನ್ನಾಗಿರುವಂಥದ್ದು

ಹ್ಞೂ ಹ್ಞೂ ಹ್ಞೂ ಇದೆ ಇದೆ ಹಾಂ ಮೇಡಮ್ ನಾನು ಹಾಗಾದರೆ ನಾನು ಒಂದು ಸರಿ ಬಂದು ನಿಮ್ದು ಅಲ್ಲಿ ವಿಚಾರಿಸ್ತೆ ಹಾಗಾದರೆ ಈ ಮಧ್ಯಾಹ್ನ ಬರಬೇಕು ಹಾಂ ಸಂಜೆ ಸಂಜೆ ಟೈಮಲ್ಲಿ ಬರ್ತೇನೆ ನಾಲ್ಕು ಗಂಟೆ ನಂತ್ರವೇ ಬರ್ತೆ ಮೇಡಮ್ ನಾಲ್ಕು ಗಂಟೆಗೆ ಕೆಲಸ ಮುಗಿದಿರ್ತದಲಾ ಹಾಂ ಹಾಂ ಓಪನ್ ಇರ್ತದೆ ನಿಮ್ಮ ಹಾಂ ಆಯ್ತು ರೀ ಮೇಡಮ್ ತ್ಯಾಂಕ್ಸ್ ಹಾಂ ಮೇಡಮ್ ಮಾಹಿತಿ ಕೊಟ್ಟನುಕೆ